ನಾನು ನನ್ನ ಫ್ರೆಂಡ್ ಎಲ್ಲ ಬೈಕ್ ರೈಡ್ ಹೋಗ್ಬೇಕು ಅಂತ ಕಾಯ್ತಿದ್ವಿ ನಮ್ಮ ಫ್ರೆಂಡು ಸ್ಕೂಟಿಯಲ್ಲಿ ಹೋಗಣ ಅಂದರು ನಾನು ಅದಕ್ಕೆ ನಾವೆಲ್ಲ ಹುಡುಗರು ಫ್ರೆಂಡ್ಸ್ ಎಲ್ಲ ಇದ್ದವರು ಏಯ್ ಸ್ಕೂಟಿ ಬೇಡ ಸ್ಕೂಟಿ ಮೈಲೇಜ್ ಕೊಡೋಲ್ಲ ಏಯ್ ಸ್ಕೂಟಿ ಮೈಲೇಜ್ ಕೊಡೋಲ್ಲ ಅಂದರು ಅದಕ್ಕೆ ಗಾಡಿಗಳಿದ್ವು ಓನ್ ಗಾಡಿಗಳೆಲ್ಲ ತೊಗೊಂಡು ಚೆಕ್ ಮಾಡ್ಕಂಡು ಹೇಗಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಸರ್ವಿಸ್ ಮಾಡ್ಕಂಡು ಗಾಡಿಯೆಲ್ಲ ನಾವೆಲ್ಲ ಟೂಲ್ಸ್ ಎಲ್ಲ ತೊಗೊಂಡು ಬ್ರೇಕು ಏನಾದ್ರು ಆದರೆ ಟೈಟ್ ಮಾಡೋಕೆಲ್ಲ ಸ್ಪಾನರ್ ಇಟ್ಕಂಡು ಆಮೇಲೆ ಜಾಕೆಟ್ಟು ಹೆಲ್ಮೇಟ್ಟು ಗಾಗಲ್ಸು ಹ್ಯಾಂಡ್ ಗ್ಲೌಸು ಶೂಸು ಎಲ್ಲ ಹಾಕ್ಕಂಡು ರೆಡಿ ಆಗಿ ಪಂಚರ್ ಆದಾಗೆಲ್ಲ ಟೂಲ್ಸ್ ಅದಕ್ಕೆ ಪಂಚರ್ ಆದಾಗ ಗಾಡಿ ಪಂಚರ್ ಆದಾಗೆಲ್ಲ ಮತ್ತು ನಾನು ಬಟ್ಟೆಗಳು ಅವೆಲ್ಲ ಇಟ್ಕಂಡು ಹೋಗ್ತಿದ್ವಿ ನನ್ನ ಫ್ರೆಂಡ್ ಬೈಕ್ನಲ್ಲಿ ಒಂದು ಬೈಕ್ ಪಂಚರ್ ಆಗಿತ್ತು ಅವಾಗ ನಾವೇ ಎಲ್ಲ ರಡಿ ಮಾಡ್ಕೊಂಡು ನನ್ನ ಫ್ರೆಂಡಿಂದೆಲ್ಲ ಹೋದ್ವಿ ನನ್ನ ಫ್ರೆಂಡ್ ಅವರೆಲ್ಲ ಏಯ್ ಒಳ್ಳೆಯ ಕೆಲಸ ಮಾಡಿದ್ವಿ ನಾವು ಊಂ ಅಂತ ಹೇಳ್ಬಿಟ್ಟಿ ನನ್ನ ಫ್ರೆಂಡ್ ಒಬ್ಬ ಹೆಲ್ಮೆಟ್ ಹಾಕಿರಲಿಲ್ಲ ಮಿ ಮಿಸ್ಟೇಕ್ ಆಗಿ ಬಿದ್ದುಬಿಟ್ಟ ಅವನು ಸ್ವಲ್ಪ ಪೆಟ್ಟಾಯಿತು ಅವಾಗ ಮೆಡಿಕಿಟ್ ಹಿಡ್ಕೊಂಡು ಹೋಗಿದ್ವಿ ನಾವು ನಾವೇ ಎಲ್ಲ ಸರಿ ಮಾಡ್ಕಂಡು ಹಾಸ್ಪಿಟ್ಲಿಗೆ ಆಮೇಲೆ ನಿಧಾನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಆಮೇಲೆ ಎಲ್ಲ ಆಗಿ ಆ ಟ್ರಕ್ ಎಲ್ಲ ಮಾಡ್ಕೊಂಡು ಅರಾಮಾಗಿ ಟ್ರಕ್ಕಿಂಗ್ ಎಲ್ಲ ಮಾಡಿ ಎಲ್ಲರೂ ಬರೋ ಬೇಕಾದ್ರೆ ನನ್ನ ಫ್ರೆಂಡ್ಸ್ ಅವರೆಲ್ಲ ಒಂದು ಹೋಟ್ಲಲ್ಲಿ ನಿಲ್ಸಿದ್ರು ಅವಾಗ ಸ್ವಲ್ಪ ಫ್ಯುಯೆಲ್ ಎಲ್ಲ ಕಮ್ಮಿ ಇತ್ತು ಆಮೇಲೆ ಎಲ್ಲ ದಬ್ಕೊಂಡು ಹೋಗಿ ಫ್ಯುಯೆಲ್ ಹಾಕ್ಸ್ಕಂಡು ನನ್ನ ಫ್ರೆಂಡಿನ ಗಾಡಿಗೆ ಫ್ಯುಯೆಲ್ ಹಾಕ್ಸ್ಕಂಡು ಆಮೇಲೆ ಬರ್ತಾ ಇರ್ಬೇಕಾದ್ರೆ ಇನ್ನೊಬ್ಬಂದು ಖಾಲಿ ಆಯಿತು ಆಮೇಲೆ ಏನು ಮಾಡಿದ್ವಿ ಒಂದು ಐಡ್ಯಾ ಓಡ್ಸ್ಬಿಟ್ಟು ಒಂದು ಕ್ಯಾನ್ ತಗೊಂಡು ಕ್ಯಾನಲ್ಲಿ ಗಾಡಿ ಗಾಡಿಯಲ್ಲಿ ಇಟ್ಕೊಂಡು ಕ್ಯಾನು ತಗಂಡು ಎಲ್ಲ ಎಲ್ಲರೂ ಒಂದೊಂದು ಕ್ಯಾನ್ ತೊಗೊಂಡು ಪೆಟ್ರೋಲ್ ತೊಗೊಂಡು ಬಂದ್ವಿ ಎಲ್ಲರ ಜೊತೆ ಎಲ್ಲ ಟ್ರಿಪ್ ಎಲ್ಲ ಮಾಡ್ಕೊಂಡು ಎಲ್ಲರ ಜೊತೆ ಅರಾಮಾಗಿ ಬಂದ್ವಿ ಆಮೇಲೆ ಬರ್ತಾ ಬರ್ತಾ